ಯಾವುದೇ ಕೆಲಸ ಆಗಿರಲಿ ಅದನ್ನು ನಾವು ಇಷ್ಟಪಟ್ಟು ಮಾಡಬೇಕು ಅಯ್ಯೋ ನಾನು ಈ ಕೆಲಸ ಮಾಡಬೇಕಲ್ಲಪ್ಪಾ ಅನ್ನೋ ವ್ಯಥೆ ಇಡ್ಕೊಂಡು ನಾವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದು ಎಷ್ಟೇ ಸುಲಭದ ಕೆಲಸ ಆಗಿದ್ರೂ ಕೂಡ ಅದು ನಮಗೆ ಕಷ್ಟಾಗಿಯೇ ಕಾಣ್ತದೆ ಹಾಗಾಗಿ ಅದು ಎಷ್ಟೇ ಕಷ್ಟದ ಕೆಲಸ ಆಗಿದ್ರು ಪರವಾಗಿಲ್ಲ ಅದನ್ನು ನಾವು ಇಷ್ಟಪಡ್ಕೊಂಡು ಮಾಡಬೇಕು ಅದೇ ರೀತಿ ಸಂಗೀತ ಕೂಡ ಸಂಗೀತ ಅನ್ನೋದು ಹಲವಾರು ಭಾಷೆಗಳಲ್ಲಿ ಹಲವಾರು ಶೈಲಿಗಳಲ್ಲಿ ಹಲವಾರು ವಿವಿಧತೆಯಲ್ಲಿ ಸಂಗೀತ ಇವತ್ತು ನಮ್ಮಲ್ಲಿದೆ ಸಂಗೀತ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಹುಟ್ಟಿದ ಮಗುವಿನಿಂದ ಹಿಡಿದು ಹಣ್ಣು ಹಣ್ಣು ಮುದುಕರವರೆಗೂ ಸಂಗೀತವನ್ನು ಪ್ರೀತಿಸುವವರೇ ಇರೋದು ಗಾಯನವನ್ನು ಪ್ರೀತಿಸುವವರೇ ಇರೋದು ಹಾಗಾಗಿ ಅದನ್ನು ಕಲಿಯುವುದು ಕಷ್ಟ ಅಂತ ಏನೂ ಇಲ್ಲ ನಮ್ಮ ನಮ್ಮ ಮನಸ್ಸಿಗೆ ಬಿಟ್ಟಿರುವಂಥದ್ದು ನಾವು ಆ ಸಂಗೀತವನ್ನು ಆ ಗಾಯನವನ್ನು ಆ ಪದ್ಯವನ್ನು ಎಷ್ಟು ಅರ್ಥ ಮಾಡ್ಕೊಂಡು ಎಷ್ಟು ಅದರ ಮೇಲೆ ಗಮನ ಇಟ್ಕೊಂಡು ಎಷ್ಟು ಅದನ್ನು ಪ್ರೀತಿಸಿ ನಾವು ಅದನ್ನು ಹೇಳ್ತೇವೋ ಅಷ್ಟು ಆ ಸಂಗೀತ ಇಂಪಾಗಿ ಕೇಳ್ತದೆ ತಂಪಾಗಿ ಕೇಳ್ತದೆ ನಮಗೆ ಮಾತ್ರ ಅಲ್ಲ ನಮ್ಮ ಎದುರುಗಡೆ ಇದ್ದು ಅದನ್ನು ಕೇಳುವವರಿಗೂ ಕೂಡ ಅಯ್ಯೋ ಇನ್ನೊಂದು ಸಲ ಹಾಡು ಇನ್ನೊಂದು ಸಲ ಹಾಡು ಅಂತ ಕೇಳುವ ಹಾಗಾಗ್ತದೆ ಇದು ಸಂಗೀತ ಸಂಗೀತಕ್ಕಿರುವಂತಹ ನಿಜವಾದ ಒಂದು ಘನತೆ ಸಂಗೀತ ಅಂದರೆ ಇವತ್ತು ಬರೀ ಸಂಗೀತ ಆಗಿ ಅದು ಉಳಿದಿಲ್ಲ ಎಷ್ಟೋ ಜನ ಈ ಸಂಗೀತದಿಂದ ಈ ಗಾಯನದಿಂದ ಅವರ ಜೀವನವನ್ನೇ ಕಟ್ಕೊಂಡಿರುವ ಕಟ್ಕೊಂಡಿದ್ದಾರೆ ನೀವು ನೋಡಿರ್ಬೋದು ಈ ಜಾತ್ರೆಗಳಲ್ಲಿ ಆರ್ಕೆಸ್ಟ್ರಾಗಳನ್ನು ಮಾಡಿ ಎಷ್ಟೋ ಜನ ಅವರ ಕಷ್ಟದ ಜೀವನವನ್ನು ಆ ಕಷ್ಟದ ದಿನವನ್ನು ಸಂಗೀತದ ಮೂಲಕ ಕಳೀತ ಇದ್ದಾರೆ ಸಂಗೀತದಿಂದ ನಮ್ಮ ಎಷ್ಟೋ ಯೋಚನೆಗಳನ್ನು ನಾವು ಕಳೀಬಹುದು ನಮಗೆ ಯಾರೂ ಇಲ್ಲ ಅಂತ ಅಂದಾಗ ನಮಗೆ ಮೊದಲಿಗೆ ನೆನಪಿಗೆ ಬರೋದೇ ಸಂಗೀತ ನಮ್ಮ ಎಷ್ಟೋ ನೋವನ್ನು ಮರೆಸ್ಬೋದು ಕೆಲವೊಂದು ಅದರಲ್ಲಿ ಬರುವಂತಹ ವಾಕ್ಯಗಳಿಂದ ನಮ್ಮ ನೋವನ್ನು ಆ ಸಂಗೀತ ಮರೆಸ್ಬಹುದು ಎಷ್ಟೋ ಜನರಿಗೆ ತಮ್ಮ ಕೆಲವೊಂದು ಕೆಟ್ಟ ಯೋಚನೆಗಳನ್ನು ಹೊಡೆದೋಡಿಸ್ಬೋದು ನಮ್ಮ ಜೀವನವನ್ನೇ ಒಂದು ಸಂಗೀತದ ಮೂಲಕ ಅದು ಕಲಿಸ್ತದೆ ಎಷ್ಟೋ ಸಂಬಂಧಗಳನ್ನ ಒಟ್ಟುಮಾಡ್ತದೆ ಈ ಸಂಗೀತ ತಾಯಿಯ ಬಗ್ಗೆ ಇರಬಹುದು ಒಂದು ಶಾಲೆಯ ಬಗ್ಗೆ ಇರಬಹುದು ಸಣ್ಣ ಪುಟ್ಟ ಮಕ್ಕಳಿಗೆ ಕಲಿಸುವಂತಹ ಅ ಆ ಇ ಈ ಯ ಒಂದು ವ್ಯಾಕರಣವನ್ನೇ ಒಂದು ಪದ್ಯದ ಮೂಲಕ ಅದು ಕಲಿಸ್ತದೆ ಹೀಗೆ ಸುಮಾರು ಬಗೆಯ ಸಂಗೀತ ಅದು ಪಿಚ್ಚರ್ಗಳಲ್ಲಿ ಬರುವಂತಹ ಆ ಕೆಲವೊಂದು ಸಂಗೀತಗಳಿರ್ಬೋದು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಥರದಲ್ಲಿ ಬೇರೆ ಬೇರೆ ಅರ್ಥದ ಮೂಲಕ ಒಂದೊಂದು ಪದ್ಯಗಳು ಈಗಿನ ಕಾಲದಲ್ಲಿ ಮೂಡಿ ಬರ್ತಾಯಿದೆ ಸೊ ಇದನ್ನೆಲ್ಲ ಕೇಳಲಿಕ್ಕೆ ತುಂಬಾ ಖುಷಿ ಆಗ್ತದೆ ಹಾಗಾಗಿ ನನ್ನ ಒಂದು ಹವ್ಯಾಸವಾಗಿ ನಾನು ಸಂಗೀತವನ್ನು ಆರಿಸಿಕೊಂಡಿದ್ದೇನೆ ನನ್ನ ಎಷ್ಟೋ ಯೋಚನೆಗಳನ್ನು ಎಷ್ಟೊಂದು ಆಲೋಚನೆಗಳನ್ನು ಎಷ್ಟೊಂದು ಕೆಟ್ಟ ಯೋಚನೆಗಳನ್ನು ನಾನು ಕೆಲವೊಂದು ಸಲ ಬೇಜಾರದಲ್ಲಿ ಇರುವಾಗ ಈ ಸಂಗೀತ ಆ ಬೇಸರವನ್ನು ಖಂಡಿತವಾಗ್ಲೂ ಓಡಿಸಿಬಿಡ್ತದೆ ನಾವು ಒಬ್ಬರೇ ಇದ್ದ ಇದ್ದೇವೆ ನಮ್ಮ ಒಂಟಿತನವನ್ನು ಈ ಸಂಗೀತ ಓಡಿಸ್ತದೆ ನಾವೆಷ್ಟೇ ಒಂದು ಆಲೋಚನೆಯಲ್ಲಿ ಇರಲಿ ಎಷ್ಟೇ ಒಂದು ನಮ್ಮ ಆಲೋಚನೆ ಕೆಟ್ಟದಾಗಿರಲಿ ಆ ಸಂಗೀತ ನಮ್ಮನ್ನು ಆ ಒಂದು ಯೋಚನೆಯಿಂದ ಹೊಡೆದೋಡಿಸ್ತದೆ ಆ ಅಂತಹ ಒಂದು ಗೌರವ ಆ ಘನತೆ ಇವತ್ತು ಸಂಗೀತ ಪಡ್ಕೊಂಡು ಬಂದಿದೆ